ಸಾಕು ಪ್ರಾಣಿಗಳು ಎಂದರೆ ನನಗೆ ತುಂಬ ಇಷ್ಟ ಅನೇಕ ರೀತಿಯ ಸಾಕು ಪ್ರಾಣಿಗಳನ್ನು ನಾವು ನಮ್ಮ ಮನೆಗಳಲ್ಲಿ ಸಾಕುತ್ತೇವೆ ಅವುಗಳೆಂದರೆ ಕುರಿ ಮೇಕೆ ನಾಯಿ ಹಸು ಬೆಕ್ಕು ಕುದುರೆ ಮುಂತಾದವು ಇವುಗಳಲ್ಲಿ ನನಗೆ ತುಂಬ ಇಷ್ಟವಾದ ಪ್ರಾಣಿ ಹಸು ಮತ್ತು ನಾಯಿ ಹಸುವಿನಿಂದ ನಮಗೆ ಅನೇಕ ರೀತಿಯ ಉಪಯೋಗಗಳಿವೆ ಅದರ ಹಾಲು ಬೆಣ್ಣೆ ಮೊಸರು ತುಪ್ಪ ಇವು ಮನುಷ್ಯನಿಗೆ ತುಂಬ ಉಪಯುಕ್ತವಾದ ಆಹಾರಗಳಾಗಿವೆ ಅಷ್ಟೇ ಅಲ್ಲದೆ ಇದನ್ನು ದೇವರ ಒಂದು ಪ್ರತೀಕವೆಂದು ಭಾವಿಸಲಾಗಿದೆ ಇನ್ನೊಂದು ನನಗೆ ಇಷ್ಟವಾದ ಸಾಕು ಪ್ರಾಣಿ ಎಂದರೆ ನಾಯಿ ನಾಯಿಯನ್ನು ನಿಯತ್ತಿಗೆ ನಾವು ಹೋಲಿಸಬಹುದಾಗಿದೆ ನಮ್ಮ ಮನೆಯಲ್ಲಿ ಇರುವ ನಾಯಿಗೆ ನಾನೆಂದರೆ ತುಂಬ ಇಷ್ಟ ನಾನು ಶಾಲೆಯಿಂದ ಬಂದ ತಕ್ಷಣ ಅದು ನನ್ನನ್ನು ಮುದ್ದು ಮಾಡುತ್ತದೆ ಮನುಷ್ಯನಿಗೆ ಎಲ್ಲ ಸಾಕು ಪ್ರಾಣಿಗಳಿಗಿಂತ ಹಸು ಮತ್ತು ನಾಯಿ ತುಂಬ ಸಹಾಯಕವಾದ ಪ್ರಾಣಿಗಳಾಗಿವೆ